ಭಾರತ ದೇಶದಲ್ಲಿ ಹವಾಮಾನವು ಹೆಂಗಿರುತ್ತಂದ್ರೆ ಅದು ಕಾಲ ಕಾಲಕ್ಕು ಬದಲಾಗ್ತಾನೆ ಇರುತ್ತೆ ಕೆಲವು ಮೂರು ತಿಂಗಳು ಬೇಸಿಗೆಗಾಲ ಇರುತ್ತೆ ಕೆಲವು ಮೂರು ತಿಂಗಳು ಚಳಿಗಾಲ ಇರುತ್ತೆ ಕೆಲವು ಮೂರು ತಿಂಗಳು ಮಳೆಗಾಲ ಇರುತ್ತೆ ಹೀಗೆ ತೇವಾಂಶ ಉಷ್ಣಾಂಶ ಬಿಸಿ ಗಾಳಿ ಹೀಗೆ ಕೆಲವೊಂದು ತಿಂಗಳಲ್ಲಿ ಇದು ಬದಲಾಗ್ತಾನೆ ಇರುತ್ತೆ ಈಗ ಹೇಗೆ ಅಂದರೆ ಮಳೆಗಾಲ ಅಂದರೆ ಮಳೆಗಾಲ ಮಳೆ ಬೀಳೋ ಅಂಥ ರಾಜ್ಯಗಳು ಅಂತ ಹೇಳೋದಾದ್ರೆ ಅರುಣಾಚಲ್ ಪ್ರದೇಶ್ ಸಿಕ್ಕಿಂ ವೆಸ್ಟ್ ಬೆಂಗಾಲ್ ಉತ್ತರಾಖಂಡ್ ಮತ್ತು ಕೇರಳ ಈ ಒಂದು ಪ್ರದೇಶಗಳಲ್ಲಿ ಅತಿಹೆಚ್ಚು ಮಳೆಯಾಗುವಂಥ ರಾಜ್ಯಗಳು ಇವು ಇಲ್ಲಿ ಹೇಗಿರುತ್ತೆ ಅಂದರೆ ಜಾಸ್ತಿ ತೇವಾಂಶನೇ ತುಂಬಿರುತ್ತೆ ಇ ಒಂದಿನ ಮಳೆ ಮಳೆಗಾಲ ಸ್ಟಾಟ್ ಆಯಿತು ಅಂತ ಅಂದರೆ ಯಾವಾಗ್ಲೂ ಮಳೆ ಬರ್ತನೇ ಇರುತ್ತೆ ದಿನದ ಇಪ್ಪತ್ನಾಲ್ಕು ಗಂಟೆ ಬಿಡದೆ ಮಳೆ ಬರ್ತನೇ ಇರುತ್ತೆ ಹಾಗಾಗಿ ಇಲ್ಲಿ ತಂಪುಗಾಳಿ ಮತ್ತು ತಂಪು ತೇವಾಂಶ ಕೂಡಿರುತ್ತೆ ಮಳೆನೇ ಆಗದಿರೋ ಅಂಥ ರಾಜ್ಯಗಳು ಅಂತ ಹೇಳೋದಾದ್ರೆ ರಾಜಸ್ಥಾನ್ ಒಡಿಶಾ ಈ ಒಂದು ರಾಜ್ಯಗಳಲ್ಲಿ ಮಳೆನೇ ಆಗೋದಿಲ್ಲ ಇಲ್ಲಿ ಹೆಂಗಿರುತ್ತೆ ಅಂದರೆ ಬಿಸಿಗಾಳಿ ತುಂಬಿರುತ್ತೆ ಜಾಸ್ತಿ ಉಷ್ಣಾಂಶ ಹೆಚ್ಚು ಉಷ್ಣಾಂಶ ಹೊಂದಿರೋ ಅಂಥ ರಾಜ್ಯಗಳು ಇವು ಆಗಿರ್ತಾವೆ ಕರ್ನಾಟಕ ಹೇಗೆ ಅಂತ ಅಂದರೆ ಇಲ್ಲಿ ಒಂದು ಮಳೆಗಾಲದಲ್ಲಿ ಮಳೆಯಾಗುತ್ತೆ ಬಿಸಿ ಬೇಸಿಗೆಗಾಲದಲ್ಲಿ ಬೇಸಿಗೆ ಬರುತ್ತೆ ಮತ್ತೆ ಚಳಿಗಾಲದಲ್ಲಿ ಚಳಿ ಇರುತ್ತೆ ಈ ಒಂದು ಮೂರೂ ರೀತಿಯ ಹವಾಮಾನ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಹೊಂದಿರುತ್ತೆ ಭಾರತ ದೇಶ ಹೇಳೋದಾದ್ರೆ ಹೆಚ್ಚು ಮಳೆ ಅನ್ ಆಗೋ ಅಂಥ ದೇಶನೂ ಆಗಿರುತ್ತೆ